ನೈಜ ಘಟನೆಯ ಬಗ್ಗೆ ನೋಡೋದಾದರೆ ಮಹಾತ್ಮಾ ಗಾಂಧೀಜಿ ಅವರ ಜೀವನ ಚರಿತ್ರೆಯಲ್ಲಿ ನಾವು ಕಣ್ಣಾರೆ ನೋಡುತ್ತೇವೆ ನೈಜ ಘಟನೆ ಒಂದು ಪುಸ್ತಕ ಮಹತ್ಮಾ ಗಾಂಧಿಯವರ ಚರಿತ್ರೆಯ ಪುಸ್ತಕ ಅವರಲ್ಲಿ ನಮಗೆ ಬ್ರಿಟೀಷ್ರ ವಿರುದ್ಧ ಸ್ವತಂತ್ರಕ್ಕಾಗಿ ಯಾವ ರೀತಿ ಹೋರಾಡಿದರು ಅನ್ನೋದ್ರ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅವರಲ್ಲಿ ಅಂತಂತಂದರೆ ಯಾರೋ ಅವ್ರ ಹಿಂದೆ ಇಲ್ದಿದ್ದರೂ ಕೂಡ ಅವರೇ ಸ್ವತಃ ವಾಗಿ ಅಹಿಂಸೆಯ ಮಾರ್ಗದಿಂದ ಅವರು ಹೊಂಟ್ರು ಇದರಿಂದ ಅತಿ ಹೆಚ್ಚಾಗಿ ಯುವಕರಲ್ಲಿ ಮತ್ತು ವೃದ್ಧರಲ್ಲಿ ಒಂದು ಆಸಕ್ತಿಯನ್ನ ಮೂಡಿಸುತ್ತೆ ಅಹಿಂಸೆ ಮಾರ್ಗದಲ್ಲಿ ನಾವು ಏನಾದರು ಸಾಧಿಸಬಹುದು ಎಂಬ ಮಾತನ್ನು ನಾನು ಸ್ವ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಪುಸ್ತಕದಲ್ಲಿ ನಾನು ಓದಿದ್ದೇನೆ ಇದರಿಂದ ಬಹಳಷ್ಟು ಆಸಕ್ತವಾಗಿರುವಂತಹ ವ್ಯಕ್ತಿಯು ಕೂಡ ಆಗಿದ್ದೇನೆ ಎಂಬುದನ್ನು ನಾನು ಈ ಮೂಲಕ ತಿಳಿಸುತ್ತೇನೆ